ಹಲೋ ಹಾಂ ರಡ್ಡೀರ್ ನಾನು ನಿಮ್ಮ ಫ್ರೆಂಡ್ ಮಾತಾಡ್ತಾ ಇರೋದು ತುಂಬ ಚೆನ್ನಾಗಿದೀನಿ ನೀನು ಹಾಂ ಏನಿಲ್ಲ ಈಗ ಇನ್ನು ಸ್ಟಡಿ ಮಾಡ್ತಾ ಇದ್ದೀವಿ ಬಿ ಎ ಪೈನಲ್ಲು

ಏ ಇಲ್ಲ ಈ ವರ್ಷ ಕೊನೆಯ ವರ್ಷ

ಪ್ಲ್ಯಾನ್ ಏನು ಎಲ್ಲಾ ಟೂರ್ಗೆ ಹೋಗಣ ಒಂದು ಸ್ವಲ್ಪ ಏಕಾಂತದಲ್ಲಿ ಮಾತಾಡೋಣ ಅರಾಮಾಗಿ ಗೆಳೆತನದ ಒಂದು ಸಿಹಿಯನ್ನ ಹಂಚ್ಕೊಳೋಣ ಗೋವಾ ವೇರಿ ರೊಮ್ಯಾಂಟಿಕ್ ಪ್ಲೇಸು ಆಗ್ಬಹುದು ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಚಿ ಅಲ್ಲಾ ಚಿಕ್ಕಮಗಳೂರು ಹೋಗ್ಬೋದಿತ್ತು ನೇಚರ್ ಎಲ್ಲ ಚೆನ್ನಾಗಿತ್ತು ಹಾಂ ನಿಮ್ಮ ಇಷ್ಟ ಗೋವಾ ಆದರೆ ಗೋವಾಕ್ಕೆ ಹೋಗೋಣ ಹೌದು ಹೌದು ಹೌದು ಹೌದು ಹಾಂ ಹಾಂ ಹಾಂ ಸರಿ ಗೋವಾಕ್ಕೆ ಹೋಗೋಣ ಬಿಡಿ ಎಲ್ಲಾ ಬೀಚ ಬೀಚ್ನಲ್ಲಿ ಸ್ವಲ್ಪ ಮಾಡೋದು ಸುತ್ತಾಡೋದು ಆಮೇಲೆ ಬೇರೆ ಬೇರೆ ಸ್ಥಳಗಳನ್ನ ನಾವು ನೋಡ್ಬಹುದು ಖುಷಿ ಆಗ್ತದೆ ಹಾಂ ಹೋಗೋಣ ಹಾಗಾದರೆ

ಹೌದಾ ಹಾಂ ಹೇಳಿ ಹಲೋ ಹಾಂ ನಾ ಫ್ರೀ ಇದಿನಲ್ಲವಾ ಹಾಂ ಸರಿ ಸರಿ ಹಾಗೆ ಮಾಡೋಣ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಇವರೇ ಹಾಂ ಹಾಂ ಹೋಗಿ ಬರೋಣ ತಗೊಳ್ಳಿ ಹೋಗೋಣ ಹಾಗೆ ಟ್ರೈನಿನ ಮೂಲಕನ ಅಥ್ವಾ ಬಸ್ಸಿನ ಮೂಲಕವ ಅಥ್ವಾ ವೈಕಲ್ ಮಾಡ್ಕೊಂಡು ಹೋಗೋಣ್ವಾ ಹಾಂ ಕಾರ್ ತಗೊಂಡು ಹೋಗೋಣ ಸರಿ ಬಿಡಿ ಹಾಗೆ ನೀನು ಹೆಂಗೆ ಹೇಳ್ತಿಯೋ ಹಂಗೆ ಸರಿ ಹೋಗೋಣ ಹಾಗಾದರೆ ಟ್ರಿಪ್ಗೆ ಹಾಂ